ನನ್ನ ಮಗ ಶಾಲೆಗೆ ಹೋಗಲು ಮೊದಲಿಗೆ ನಾನು ಹದಿನೈದು ಸಾವಿರ ರೂಪಾಯಿ ಶುಲ್ಕವನ್ನು ತುಂಬಿದೆ ಮಗಳಿಗೆ ಇಪ್ಪತ್ತೈದು ಸಾವಿರ ಶುಲ್ಕವನ್ನು ತುಂಬಿದ್ದೇನೆ ಯಾಕಂದರೆ ಮಗ ಚಿಕ್ಕವನಿರುವುದರಿಂದ ಮಗನ ಶಾಲೆಗೆ ಹದಿನೈದು ಸಾವಿರ ರೂಪಾಯಿ ಮಗಳು ಎಸ್ ಎಸ್ ಎಲ್ ಸಿ ಇರುವುದರಿಂದ ಅವಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶುಲ್ಕವಿದೆ ಅದೇ ಅದಲ್ಲದೇ ನಮ್ಮ ಮನೆಯಿಂದ ಶಾಲೆಗೆ ಹೋಗಲು ಶಾಲೆಯದೇ ಆದಂಥ ಬಸ್ಸಿನ ವ್ಯವಸ್ಥೆ ಇರುವುದರಿಂದ ಬಸ್ಸಿಗೆ ಎಂಟು ಸಾವಿರ ಒಬ್ಬ ಮಗನಿಗೆ ಎಂಟು ಸಾವಿರ ಮಗಳಿಗೆ ಎಂಟು ಸಾವಿರ ಈ ರೀತಿಯಾಗಿ ನಾನು ತುಂಬು ತುಂಬಿದ್ದೇನೆ ಅದನ್ನು ಬಿಟ್ಟು ಮ ಶಾಲೆಯ ಊಟದ ಊಟ ದ ವ್ಯವಸ್ಥೆ ಶಾಲೆಯಲ್ಲಿ ಇರುವುದರಿಂದ ತಿಂಗಳಿಗೆ ಮೂರುವರೆ ಸಾವಿರ ರೂಪಾಯಿ ಶಾಲೆಯ ಊಟದ ವ್ಯವಸ್ಥೆಗಾಗಿ ಇಬ್ಬರಿಗೂ ತುಂಬುತ್ತಿದ್ದೇನೆ ಈ ರೀತಿ ನಾನು ನಮ್ಮ ಶಾಲೆಯ ನಮ್ಮ ಮಕ್ಕಳ ಶಾಲೆಗೆ ಸುಮಾರು ಸುಮಾರು ಒಂದು ಎಪ್ಪತ್ತೈದು ಸಾವಿರದ ತನಕ ಶುಲ್ಕವನ್ನು ಶಾಲಾ ಮಕ್ಕಳಿಗೋಸ್ಕರ ತುಂಬುತ್ತಿದ್ದೇನೆ